ಶರಣು ಮತ್ತೇನಪ್ಪ ಏನು ಮಾಡ್ತಾಯಿದ್ದೀಯಾ ಏನು ಬ್ಯೂಸಿ ಇದ್ದೀಯಾ ಅಥವಾ ಊರಲ್ಲಿದ್ದಿಯೋ ಅಥವಾ ಎಲ್ಲಾದರೂ ವೆಹಿಕಲ್ ತಗೊಂಡು ಹೋಗಿದ್ದೀಯೋ ಕೇಳೋಣ ಅಂತ ಫೋನ್ ಮಾಡಿದೆ ನಾವು ನಮ್ಮ ಮಹಿಳಾ ಸಂಘದಿಂದ ಒಂದು ಒನ್ ಡೇ ಒಂದು ದಿನದ ಪ್ರವಾಸಕ್ಕೆ ಹೋಗ್ಬರೋಣ ಅಂತ ಅನ್ಕೊಳ್ತಾಯಿದ್ದೀವಿ ನಿಂದೆಲ್ಲ ಎಷ್ಟು ಸೀಟಿನದು ವೆಹಿಕಲ್ಲು ಯಾವುದ್ಯಾವ್ದು ಇದೆ ಅಂಥೇಳಿ ಒಂದು ಸ್ವಲ್ಪ ಹೇಳು ಜೊತೆಗೇ ಕಿಲೋಮೀಟರ್ ಎಲ್ಲ ಹೇಗೆ ಓಡ್ತಾಯಿದೆ ಈಗ ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀವಿ ಹಾಗಾಗ್ಬಿಟ್ಟು ಮೈಲೇಜು ಅದೆಲ್ಲ ಒಂದು ರೌಂಡ್ ನೀನೇ ಹೇಳ್ಬೇಕಾಗತ್ತೆ ಸಾಧಾರಣ ಹುಬ್ಬಳ್ಳಿ ಹತ್ರ ಅಗಡಿ ಫಾರ್ಮ್ ಅಂತಿದೆ ಅಲಾ ಅಲ್ಲಿಗ್ಹೋಗಿ ಬರೋಣ ಅಂತ ಅನ್ಕೋಳ್ತಾಯಿದ್ದೀವಿ ನಿಮ್ದು ಇಪ್ಪತ್ತೆರಡ್ರದ್ದು ಸೀಟಿಂದು ವೆಹಿಕಲ್ ಆದರೂ ತೊಂದರೆ ಇಲ್ಲ ಸ್ವಲ್ಪ ಜನ ಜಾಸ್ತಿ ಆದರೆ ನಾವು ಮತ್ತೆ ಇಪ್ಪತೈದು ಮಾಡ್ಬೋದು ಅದಿನ್ನೂ ಎಲ್ಲರೂ ಪೂರ್ತಿಯಾಗಿ ಹೆಸರು ಕೊಟ್ಟಿಲ್ಲ ಅದನ್ನು ನೋಡಿ ಮಾಡ್ಬೋದು ಆದರೆ ಕಿಲೋಮೀಟರ್ ಹೇಗೆ ತಗೊಂಡು ಹೋಗ್ತಿಯ ನೀನು ಒಂದು ದಿನಕ್ಕೆ ಅದರ ಮೇಲೆ ನಮದೆಲ್ಲ ಲೆಕ್ಕಚಾರ ಜೊತೆಗೆ ಅಲ್ಲಿ ಸ್ವಲ್ಪ ಟೈಮ್ ಇದ್ರೆ ಮತ್ತೇನಾದರೂ ಅಕ್ಕಕ್ಕೆ ಪಕ್ಕಕ್ಕೆ ನೋಡೋದಿದ್ರೆ ನೋಡ್ಕೊಂಡು ಬರ್ಬೇಕು ನೀನು ಹೇಗೂ ಯಾವಾಗಲೂ ಓಡಾಡ್ತಾಯಿರ್ತಿಯ ಅಲ್ಲಿ ಹೋದಾಗ ಮತ್ತೆ ಹತ್ರ ಹತ್ರ ಇನ್ನೇನು ನೋಡ್ಬೋದು ಏನು ಚೆನ್ನಾಗಿದೆ ಹೇಳ್ತಿರ್ತಿ ಯಾವಗ್ಲೂ ಆಂಟಿ ಅಲ್ಲೋಗಿ ಬನ್ರಿ ಹೋಗಿ ಬನ್ರಿ ಅಂತ ಆ ರೀತಿ ಯಾವುದಾದ್ರೂ ಮತ್ತೆ ಹೊಸ ಜಾಗಗಳಿದ್ರೆ ನೀನೇ ಹೇಳ್ಬೇಕು ಅವಾಗ ನಾವು ಅಲ್ಲಿ ಫ್ಲಾನ್ ಹಾಕ್ತೀವಿ ಅದಲ್ಲಿ ಹೋಗ್ಬಂದ್ರೆ ನಮಗೆ ಸರಿ ಹೋಗುತ್ತಾ ಅಂತ ನಿನಗೆ ಗೊತ್ತಲ್ಲ ನಾವೆಲ್ಲ ಮಹಿಳೆಯರು ಇರೋದ್ರಿಂದ ವೆಹಿಕಲ್ ಹತ್ತಿ ಇಳಿಯೋದರೊಳಗೆ ಸುಮಾರು ಹೊತ್ತಾಗ್ತೈ ತಿ ನಿನಗೆ ಚಾನ್ಸು ಒಂದು ನಾಲ್ಕೈದು ಜಾಗ ತೋರಿಸಿ ಆಮೇಲೆ ಲೇಟಾಯಿತು ಅಂಥೇಳಿ ಹೊರಡಿಸಿದ್ರು ಹೊರಡ್ಸತೀಯ ನೀನು ಆದರೂ ನೋಡೋಣ ಹೇಗೆ ಆಗುತ್ತೆ ಅಂಥೇಳಿ ನೀನು ಹಾಗಾಗ್ಬಿಟ್ಟು ರೇಟ್ ಒಂದು ಹೇಳು ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ ಮತ್ತೊಂದ್ಸರಿ ನೀ ಸಾಗರಕ್ಕೆ ಯಾವಾಗ ಬರ್ತಾಯಿದ್ದಿಯಾ ಎಲ್ಲಿ ಧರ್ಮಸ್ಥಳದಲ್ಲಿದ್ದೀಯಾ ಸರಿ ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಸಾಗರಕ್ಕೆ ಬಂದ ಮೇಲೆ ನಾನು ನಿನಗೆ ಮತ್ತೊಂದು ಸರಿ ಫೋನ್ ಮಾಡ್ತೀನಿ ಯಾವುದಕ್ಕೂ ಮಾತಾಡೋಣ ಅನುಕೂಲಾದ್ರೆ ಹೇಗೂ ನೀನು ಇಲ್ಲೇ ನಮ್ಮ ಮನೆ ಹತ್ರನೇ ಇದ್ದೀಯಲ್ಲ ಯಾವಾಗಲೂ ಹಿಂದೆ ಇದ್ರೆ ಬಂದು ವಿಚಾರಿಸಿ ಹೇಳಿ ಹೋಗ್ತಿದ್ದಿ ಈ ಸರಿನೂ ಹಾಗೆ ಮಾಡಿದ್ರೆ ನನಗೆ ಭಾಳ ಅನುಕೂಲ ನಾವು ಮಹಿಳಾ ಸಂಘ ಸದಸ್ಯಿನಿಯರು ಎಲ್ಲ ಕೇಳ್ತಾಯಿದ್ದಾರೆ ಅಂದರೆ ಅವರೆಲ್ಲಾ ಹಾಗೇ ಅದೇ ನಿನಗೆ ಗೊತ್ತಲ್ವ ಒಂದು ಸರಿ ಹತ್ತಿ ಇಳಿಯೋದ್ರೊಳಗೆ ಸುಮಾರು ಟೈಮ್ ತೆಗಿತಾರೆ ಅವರು ಅದಕ್ಕೆ ಅವರು ಚೆನ್ನಾಗಿರೋದು ಜಾಗ ಕರ್ಕೊಂಡು ಹೋಗ್ರಿ ನಂದಾವ್ರೆ ಅಂತ ನನಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನೋಡೋಣ ಆ ರೀತಿ ಹೋಗ್ಬರ್ಬೋದು ಬಂದ್ಮೇಲೆ ಒಂದು ಫೋನು ರಿಂಗ್ ಮಾಡು ನಾನು ಮಾತಾಡ್ತೀನಿ ಆಯಿತು ಬರ್ಲಾ